ಈಗಿನ ಕಾಲದಲ್ಲಿ ಬಹುಳ ಅಂದರೆ ತುಂಬ ಜಾಹೀರಾತುಗಳು ಮತ್ತು ಸೃಜನಾತ್ಮಕವಾದ ಜಾಹೀರಾತುಗಳು ತುಂಬ ಇದ್ದಾವೆ ಅದರಲ್ಲೂ ನಾನು ಒಂದನ್ನು ತೆಗೆದುಕೊಳ್ಳುತ್ತೇನೆ ಅದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಏಕೆಂದರೆ ಈಗಿನ ಕಾಲದಲ್ಲಿ ಯೂಥ್ ಮತ್ತು ವಯಸ್ಸಾದವರು ಏಜಿನ ಗ್ಯಾಪಿಲ್ಲದೆ ಎಲ್ಲ ತರಹದವರು ಅದನ್ನು ಯೂಸ್ ಮಾಡುತ್ತಿದ್ದಾರೆ ಅದರಲ್ಲೂ ಎಜುಕೇಷನ್ ಪರ್ಪಸ್ ಇದೆ ಮತ್ತೆ ತಿಳುವಳಿಕೆ ಪರ ತಿಳುವಳಿಕೆ ಪರವಾಗಿಯೂ ಅದನ್ನು ಉಪಯೋಗಿಸಬಹುದು ಎಂಟರ್ಟೈನ್ಮೆಂಟ್ ಪರವಾಗಿ ಕೂಡ ಅದನ್ನು ಉಪಯೋಗಿಸಬಹುದು ಅದರಿಂದ ಇನ್ಫರ್ಮೇಷನ್ ಕೂಡ ತುಂಬ ವೇಗವಾಗಿ ಚಲಿಸುತ್ತದೆ ಏಕೆಂದರೆ ತುಂಬ ಜನ ಅದರಲ್ಲಿ ಸಮಯವನ್ನ ಇಡುತ್ತಿದ್ದಾರೆ ರೀಲ್ಸ್ ಮಾಡೋದಾಗಲಿ ನ್ಯೂಸನ್ನು ನೋಡಲಾಗಲಿ ಮತ್ತೆ ಇನ್ಫರ್ಮೇಷನ್ ಸಮಾಚಾರವನ್ನು ತೆಗೆದುಕೊಳ್ಳುವುದರ ಮೂಲಕ ಅಂದರೆ ತುಂಬ ಇನ್ಸ್ಟಾಗ್ರಾಮ್ ಗ್ರೂಪ್ನಿಂದಾಗಲಿ ಇನ್ಸ್ಟಾಗ್ರಾಮ್ ಪೇಜಸ್ಸಿಂದಾಗಲಿ ತುಂಬ ತಮ್ಮ ಅತಿ ಮೌಲ್ಯವಾದ ಸಮಾಚಾರವನ್ನು ಅದರಿಂದ ತಗೊಳ್ಳುತ್ತಿದ್ದಾರೆ ಅದರಿಂದಾಗಿ ನಾನು ಅದನ್ನು ಒಂದು ಹೇಳುತ್ತೇನೆ ತುಂಬ ಜಾಹೀರಾತಲ್ಲಿ ಅದೊಂದು ತುಂಬ ಒಳ್ಳೆಯ ಜಾಹೀರಾತು ತುಂಬ ಫಾಸ್ಟಾಗಿ ಹೋಗುವ ಜಾಹೀರಾತು ಯಾವುದೇ ವಿಷಯವಾಗಲಿ ಅದರಲ್ಲಿ ಪೋಸ್ಟ್ ಮಾಡಿದಾಗ ಬೇಗ ಎಲ್ಲರಿಗೂ ತಲುಪುತ್ತದೆ